ನಾ ಮನ್ಯಾಗ ಒಂದು ಸಲ ಅಡ್ಗೆ ಮಾಡ್ಬೇಕು ಅಂತ ನಂಗೆ ಏನು ಭೀ ತಿನ್ಬೇಕು ಅನ್ಸ್ದರೆ ಮಾಡ್ಕೋಬೇಕದನ್ನ ಮಾಡ್ಲತ್ತರೆ ಅದು ನಾ ಅದು ಅನ್ಕೊಂಡಿದ್ದ ಪ್ರಕಾರ ಏನೂ ಆಗಲ್ಲೇದು ಅಡ್ಗೆ ಚಂದ ಆಗ್ತದ್ ಅಂತ ನಾ ಅನ್ಕೊಂಡ್ರೆ ಅದು ಏನಾಗಿರ್ತದೋ ಏನು ಸುದ್ದಿ ಗೊತ್ತೇ ಆಗಲ್ಲದು ನಾ ಒಂದು ಸಲ ಹಿಂಗೇ ಓ ಸೂಸಲ ಮಾಡ್ಲತ್ತಿದೆ ಅದಕ್ ಬೇಕಾಗಿದ್ದ ಮೆಣ್ಶಿ ಉಳ್ಳಾಗಡ್ಡೆ ಕೊಯ್ದಿನಿ ಟಮಟೆ ಕೊಯ್ದಿನಿ ಮೆಣ್ಸಿನ್ಕಾಯಿ ಕೊಯ್ದು ಇಟ್ಟಿನಿ ಮತ್ತು ಅವು ಮಂಡಾಳ್ಗಳು ನೇಸ ನೆಂದು ಕೇಸಿಂದವು ಇಟ್ಟಿನಿ ಮತ್ತು ಅಂದರೆ ಅವ್ಕೆ ಖಾರ ಉಪ್ಪು ಅರಶಿಣ ಮತ್ತು ಎಣ್ಣೆ ಸಾಸ್ವೆ ಜೀರ್ಗೆ ಕರಿಪತ್ತ ಅವೆಲ್ಲ ತೆಗೆದು ಗ್ಯಾಸ್ ಕಟ್ಟೆ ಮ್ಯಾಲ್ ಇಟ್ಟೀನಿ ಇಟ್ಟು ಫಸ್ಟ್ ಎಣ್ಣೆ ಹಾಕಿ ಸಾಸ್ವೆ ಜೀರ್ಗೆ ಕರಿಪತ್ತ ಹಾಕಿ ಕೆಸಿಂದು ಆಮ್ಯಾಲ ಬಳ್ ಉಳ್ಳಾಗಡ್ಡೆ ಹಾಕಿ ಕೆಸಿಂದು ಚಂದ ಫ್ರೈ ಮಾಡಿ ಆಮೇಲ ಟಮಟೇ ಹಾಕಿ ಫ್ರೈ ಮಾಡಾದುರ್ಪೇ ಖಾರ ಉಪ್ಪು ಖಾರ ಉಪ್ಪು ಅರಶಿಣ ಹಾಕಿದೆ ಹಾಕಾದುರ್ಪೇ ಮಂಡಾಳು ಹಾಕಿದೆ ಹಾಕಾದುರ್ಪೆ ಚಂದ ತಿರುಗ್ಸಿನಿ ಅದು ಚಂದ ಆಗಿರ್ತದಪ್ಪ ಅನ್ನಂಗೆ ಉಣ್ಬೇಕು ಅಂದು ಖಾಯಶ್ ಆಗ್ಯದ ನೋಡಣ್ ಚಂದಗೆ ಇರ್ತದೆ ಏನಂತ್ಹೇಳಿ ಹಾಕೊಂಡ್ ಉಣ್ಲತ್ತಿನಿ ಅದು ನೋಡ್ಲತ್ತೀನಿ ಅದ್ರಾಗ ಉಪ್ಪು ಹೆಚ್ಚಿಗ್ ಆಗ್ಯಾದ ಮೆಣಸಿನ್ಕಾಯ್ನೂ ಜಗ್ಗಿ ಕೊಯ್ದು ಹಾಕ್ಕಿನ್ ಅದರಾಗ ಈಗ ಏನು ಮಾಡ್ಬೇಕು ಅದು ಯಾರೂ ಊಟನೇ ಮಾಡೋಲ್ಲ ಮನ್ಯಾಗ ಅಂತ್ಹೇಳಿ ಅದನ್ನು ಏನು ಮಾಡಿನಿ ನಮ್ಮ ಮನ್ಯಾಗ ಬೈತಾರೆ ಅಂತ್ಹೇಳಿ ಚೆಲ್ಲಿ ಬಿಟ್ಟಿನಿ ಅದಕ್ಕೆ ಚೆಲ್ಲದ್ರು ಮತ್ತು ಅದು ಇನ್ನೊಂದು ಸಲ ಅದು ಚೆಲ್ಲಿ ಮತ್ತೆ ಇನ್ನೊಂದು ಸಲ ರುಚಿ ಬರಲಾಗಿತ್ತು ಮತ್ತು ನಾನೇ ಇನ್ನೊಂದು ಏನೋ ಶೀರಾ ಮಾಡ್ಕೊಂಡು ಉಂಡಿನಿ ಇಲ್ಲಿ ನಂಗೆ ಅದು ನಾ ಮಾಡಿದ್ದು ಚಂದ ಬರ್ಲಿಲ್ಲ ಅಂದರೆ ನಾ ಮಮ್ಮಿಗೆ ಹೇಳ್ತೀನಿ ಮಮ್ಮೀ ಹಿಂಗ್ ಮಾಡಿಕೊಡೆ ಅದು ಚಂದ ಬರ್ಲಾಗ್ಯದ ನನ್ನ ಕೈಲಿ ಎಸ್ನ ಮಾಡಿದ್ರು ಕಮ್ಮಿ ಉಪ್ಪು ಖಾರ ಎಲ್ಲ ಉಪ್ಪು ಹೆಚ್ಚಿಗೆ ಅಲ್ಲತ್ತದ ಖಾರ ಕಡಿಮೆ ಅಲ್ಲತ್ತದ ಖಾರ ಹೆಚ್ಚಿಗೆ ಅಲ್ಲತ್ತಿದ ಇಲ್ಲ ಉಪ್ಪು ಕಡಿಮೆ ಅಲ್ಲತ್ತದ ಅದಕ್ಕೆ ನೀ ಮಾಡಿಕೊಡು ಮಮ್ಮಿ ಅಂತ ನಾ ಅಂತೀನಿ ಇಲ್ಲಾಂದ್ರೆ ನಮ್ಮ ಅಕ್ಕಗ ಹೇಳ್ತೀನಿ ಮಮ್ಮಿ ಆಗಲ್ಲಮ್ಮ ನಿಮ್ಮ ಅಕ್ಕಗೆ ಹೇಳು ಮಾಡ್ತಾಳೆ ಆಕೆ ಅಂತ ಅಂದ್ರೆ ಅಂದರು ನಮ್ಮ ಅಕ್ಕಗೆ ಹೇಳ್ತೀನಿ ಇದು ಮಾಡು ಸಲ್ಪ ನನಗೆ ಬರಲಾಗದದು ಮಾಡಿದ್ರು ಹೆಚ್ಚ ಕಡಿಮೆ ಅಲತ್ತದ ನೀ ಮಾಡು ಸಲ್ಪ ನನಗೆ ಗೊತ್ತಾಗಲ್ಲಾಗ್ಯದ ನಿಂಗೆ ಬರ್ತದಲ್ಲ ನೀ ಮಾಡು ಅಂತಂದ್ರೆ ನಾನು ಉಣ್ತಿದ್ದೆ ನಾನು ಮಾ ನನ್ನ ನಾನು ಮ ನಾನೂ ಹೇಳ್ಬೇಕಲ್ ಮತ್ತು ನಂಗೆ ಫಸ್ಟಿಗೆ ಹೇಳ್ಬೇಕಲ್ ನಾನೇ ಮಾಡ್ತಿದಲ್ಲ ನೀ ಯಾಕೆ ಮಾಡ್ಲಕ್ಕ ಹೋಗಿದ್ದಿ ಅಂತ ಅಂತಿದ್ಳು ಇಲ್ಲಂದರೆ ನನ್ನ ಕೈಲಿ ಸಾಗೋಲ್ಲ ನಾಳಿಗೆ ಮಾಡ್ತೀನಿ ಅಂತ ಅಂತಾಳೆ ಹಾಂ ಆಯ್ತು ಅಂದು ನಾನೇ ಮಾಡ್ತೀನಿ ಇನ್ನೊಂದು ಸಲ ನಾನೇ ಮಾಡ್ಕೊಂಡು ಉಣ್ತೀನಿ ಇಲ್ಲಂದರೆ ಅನ್ನ ಸಾರು ಇಲ್ ಮಾಡ್ಕೊಂಡ್ ಕೆಸಿಂದ ನಾನು ಉಣ್ತೀನಿ